ಹಿಂದಿನ ಕಾಲದಲ್ಲಿ ಮತ್ತು ಈಗಿನ ಗ್ರಾಮೀಣ ಭಾಗಗಳಲ್ಲಿ ಮನೆಯ ಮುಂಭಾಗ ಮುಂಭಾಗದಲ್ಲಿ ಅಥವ ಹೊಸ್ತಿಲಿನ ಮೇಲೆ ಆಕಳಿನ ಸಗಣಿಯನ್ನು ಸಾರಿಸುವುದರ ಮುಖ್ಯ ಉದ್ದೇಶ ಏನಂದ್ರೆ ಯಾವುದೇ ರೀತಿಯ ಕ್ರಿಮಿ ಕೀಟಗಳನ್ನು ಬರುವುದನ್ನು ತಪ್ಪಿಸುವುದು ಹಾಗೇ ಮನೆಯ ಸುತ್ತಮುತ್ತಲು ಸ್ವಚ್ವವಾಗಿಡುವುದು ಇದರ ಮುಕ್ಯ ಉದ್ದೇಶವಾಗಿದೆ ಇತ್ತೀಚಿನ ದಿನಗಳಲ್ಲಿ ಇದು ಕಾಣುವುದು ಕಡಿಮೆ ಆದರೆ ಗ್ರಾಮೀಣ ಭಾಗಗಳಲ್ಲಿ ಇಂತಹ ಆಕಳಿನ ಸಗಣಿಯನ್ನು ಸಾರಿಸುವುದರ ಮೂಲಕ ಹಬ್ಬ ಹರಿದಿನಗಳಲ್ಲಿ ಇದನ್ನು ಹೆಚ್ಚಾಗಿ ಮಾಡೊದನ್ನು ಕಾಣಬಹುದಾಗಿದೆ